ನನ್ನ ನೆಚ್ಚಿನ ಪುಸ್ತಕ ಅಂತಂದರೆ ಮಣಿಕಂಠ ಮಣಿಕಂಠ ಅವರು ಬರೆದಿದ್ದು ಎ ಆರ್ ಮಣಿಕಾಂತ್ ಸಾರಿ ಎ ಆರ್ ಮಣಿಕಾಂತ್ ಅವ್ರು ಬರೆದ ಅಪ್ಪ ಅಂದ್ರೆ ಆಕಾಶ ಎ ಆರ್ ಮಣಿಕಾಂತವ್ರು ಬರೆದ ಅಪ್ಪ ಅಂದ್ರೆ ಆಕಾಶ ಈ ಪುಸ್ತಕದಲ್ಲಿ ತುಂಬ ಅದ್ಭುತ ಅದ್ಭುತವಾದ ಕಥೆಗಳಿದಾವೆ ಮೂವತ್ತ್ಮೂರು ಕಥೆಗಳೇನೋ ಇದ್ದಾವೆ ಆ ಪುಸ್ತಕದಲ್ಲಿ ಒಂದಕ್ಕಿಂತ ಒಂದು ಒಂದಕ್ಕಿಂತನೂ ಒಂದಕ್ಕಿಂತ ಒಂದು ಅಷ್ಟು ಅದ್ಭುತವಾದ ಕಥೆಗಳಿದ್ದಾವೆ ಅಂದರೆ ನೈಜವಾದ ಕಥೆಗಳು ಜಾ ಜೀವನದಲ್ಲಿ ನಡೆಯುವಂಥ ಕಥೆಗಳೇ ಅದರಲ್ಲಿ ಇದ್ದಾವೆ ಅದರಲ್ಲಿ ನನಗೆ ತುಂಬ ಇಷ್ಟವಾಗಿದ್ದ ಕಥೆ ಅಂತಂದರೆ ಅಪ್ಪನಿಂದ ಅನಿಷ್ಟ ಅನ್ನಿಸ್ಕೊಂಡವ್ಳು ಮಿಸ್ ಇಂಡಿಯಾ ಆದಳು ಅಂತ ಒಂದು ಕಥೆಯಿದೆ ತುಂಬ ಅದ್ಭುತವಾದ ಕಥೆ ತುಂಬ ಅದ್ಭುತವಾದದ್ದು ನೀವೂ ಕೂಡ ಒಂದು ಪುಸ್ತಕ ಸಿಕ್ಕಿದರೆ ಖಂಡಿತ ಓದಿ ಎ ಆರ್ ಮಣಿಕಾಂತ್ ಬರೆದಂಥ ಪುಸ್ತಕ ಅದು ಅಪ್ಪ ಅಂದ್ರೆ ಆಕಾಶ ಅನ್ನುವಂಥ ಪುಸ್ತಕ ಅದರಲ್ಲಿ ಸ್ವಲ್ಪ ಮಾತ್ರ ಸಾರಾಂಶ ಹೇಳ್ತೀನಿ ತುಂಬ ಹೇಳೋಕ್ಕೋದ್ರೆ ತುಂಬ ತುಂಬ ಇದೆ ಒಂದು ಮೂರ್ನಾಲ್ಕು ಪೇಜ್ ಆಗ್ಬೋದು ನಾನು ಸ್ವಲ್ಪ ಶಾರ್ಟಾಗಿ ಅದನ್ನು ನಿಮ್ಗೆ ಹೇಳ್ತೀನಿ ಏನಪ್ಪ ಅಂತಂದರೆ ಹೆಣ್ಣು ಅಂಗೈನ ಹುಣ್ಣಿದ್ದ ಹಾಗೇ ನನಗಂತೂ ಈ ಮಗು ಬೇಡನೇ ಬೇಡ ಅಂತ ಒಬ್ಬಪ್ಪ ತನ್ನ ಹೆಂಡತಿಗೆ ಹೇಳ್ತಾರೆ ಈ ಮಗು ಅಂದರೆ ಹೆಣ್ಣುಮಕ್ಳಂದ್ರೆ ಹಾಗೇ ಒಂದು ರೀತಿ ಹುಣ್ಣಿದ್ದ ಹಾಗೇ ಅಂತೇಳಿ ಹುಣ್ಣಿನ ಹುಣ್ಣಿದ್ದ ಹಾಗೇ ನನಗಂತೂ ಈ ಮಗು ಬೇಡ ಆಂ ನಿನಗೆ ನನ್ನ ಜೊತೆಯಲ್ಲಿ ಬದುಕಬೇಕಂತ ಆಸೆ ಇದ್ದರೆ ಈ ಮಗೂನ ಏನು ಮಾಡು ಹಾಲಲ್ಲಿ ವಿಷ ಹಾಕಿ ಸಾಯಿಸ್ಬಿಡು ಅಂತ ಇವರು ತಂದೆ ಹೆಂಡತಿಗೆ ಹೇಳ್ತಾರೆ ಆದರೆ ತಾಯಿ ಏನು ಮಾಡೋದು ಮಗು ಹೆಣ್ಣುಮಗು ಹೆಣ್ಣುಮಗುವನ್ನ ಕರ್ಕೊಂಡು ಹೋಗ್ತಾಳೆ ಏನು ಮಾಡು ಈ ಥರ ಮಾಡಿಬಿಟ್ನಲ ಗಂಡ ಅಂತೇಳಿ ತುಂಬಾ ಅವಳಿಗೆ ಬೇಜಾರಾಗುತ್ತೆ ನಾಮಕರ್ಣ ಮಾಡ್ತಾಳೆ ಪೂಜಾ ಅಂತ ಒಂದು ಹುಡುಗಿಗೆ ಆ ಹುಡುಗಿಗೆ ಪೂಜಾ ಅಂತ ಹೆಸರಿಡ್ತಾಳೆ ಹಾಗೇ ಗಂಡ ಏನ್ಮಾಡ್ತಾನೆ ಕೇಳಿದರೆ ಸೆಕೆಂಡೆ ಮತ್ತೆ ಅವಳು ಪ್ರೆಗ್ನೆಂಟ್ ಆಗ್ತಾಳೆ ಮತ್ತೆ ಕೂಡ ಎರಡನೆಯದು ಕೂಡ ಈ ಸಲ ನೀನು ಗಂಡು ಮಗು ಆದರೆ ಮಾತ್ರ ಕರ್ಕೊಂಡು ಬರಬೇಕು ನೀ ಹೆಣ್ಣುಮಗು ಆದರೆ ಬರಲೇಬಾರ್ದು ಅಂತೇಳಿ ಗಂಡ ಆದೇಶ ಮಾಡ್ತಾನೆ ಆದರೆ ಏನ್ಮಾಡೋದು ಬ್ಯಾಡ್ ಲಕ್ಕು ಎರಡನೆಯದು ಕೂಡ ಹೆಣ್ಣು ಹುಡುಗೀನೇ ಹೆಣ್ಣು ಹುಡುಗೀಗೇ ಜನ್ಮ ಕೊಡ್ತಾಳೆ ಆದರೆ ಅವ್ಳ ಅಪ್ಪ ಆದವನು ಅವ್ನನ್ನು ಆ ಮಗು ಮತ್ತು ತಾಯಿಯನ್ನ ಒಳಗಡೆ ಕರ್ಸಿಕೊಳೋದಿಲ್ಲ ನೀನು ಸೀದಾ ನಿನ್ನ ತವ್ರು ಮನೆಗೆ ಹೋಗಿಬಿಡು ಅಂತ ಹೇಳ್ತಾಳೆ ಹೇಳ್ತಾನೆ ಗಂಡ ಹೆಂಡತಿಗೆ ಆಮೇಲೆ ಅವ್ನು ಇನ್ನೊಂದು ಮದುವೆ ಮಾಡಿಕೊಳ್ತಾನೆ ನೀನು ನಿನ್ನ ಅವಶ್ಯಕತೆ ನನಗಿಲ್ಲ ನಾನು ಇನ್ನೊಂದು ಮದುವೆ ಮಾಡ್ಕೊಂಡಿದೀನಿ ಅಂತ ಹೇಳ್ತಾನೆ ಆ ತಾಯಿ ತುಂಬ ಅಳ್ತಾಳೆ ತುಂಬ ಅಳ್ತಾಳೆ ತುಂಬ ಬೇಡಿಕೊಳ್ತಾಳೆ ಆದರೂ ಕೂಡ ಅವ್ನ ಗಂಡನ ಹೃದಯ ಕರಗೋದಿಲ್ಲ ಹಾಗೇ ಆ ಹುಡುಗೀಗೆ ಅಂದರೆ ಶಾಲೆಗೆ ಹೋಗ್ತಾಳೆ ಶಾಲೆಯಲ್ಲಿ ಎಲ್ಲರೂ ಕೂಡ ನಮ್ಮಪ್ಪ ನಮ್ಮಪ್ಪ ಎಲ್ಲ ಹೇಳ್ತಾರಲ್ಲವಾ ಅದೇ ಥರ ಇವಳು ಕೂಡ ಒಂದು ದಿನ ಬಂದು ತಾಯಿಗೆ ಕೇಳ್ತಾಳೆ ಅಮ್ಮ ಎಲ್ಲರಿಗೂ ಅಪ್ಪ ಇದ್ದಾರೆ ನನ್ಗೆ ಯಾಕಮ್ಮ ಅಪ್ಪ ಇಲ್ಲ ಅಂತ ಕೇಳ್ತಾಳೆ ಆಗ ಅವಳು ನಡ್ದ ವಿಷಯವನ್ನೆಲ್ಲ ಹೇಳ್ತಾಳೆ ಆ ಒಂದು ಇದರಲ್ಲಿ ಆ ಹುಡುಗಿ ಏನು ಮಾಡ್ತಾಳೆ ಅಂತಂದರೆ ನಾನೂ ಕೂಡ ಕಲ್ತು ಮುಂದೆ ಬರಬೇಕು ಅಂತ ಹೇಳಿ ವಿಶ್ವದಲ್ಲೇ ಒಬ್ಬ ಪ್ರಸಿದ್ಧಳಾದಂಥ ಒಬ್ಬ ಮಿಸ್ ಇಂಡಿಯಾ ಮಿಸ್ ಇಂಡಿಯಾ ಆಗಿ ಅವಳು ಆಗ್ತಾ ಮಿಸ್ ಇಂಡಿಯಾ ಆಗ್ತಾಳೆ ಆಗಿ ಇಡೀ ಒಂದು ವರ್ಲ್ಡ್ ಪ್ರಪಂಚಕ್ಕೆ ಕೀರ್ತಿ ತರುವ ಅವ್ಳು ಹೇಳಿರ್ತಾಳೆ ತಂದೆಗೆ ನಾನು ಮುಂದೊಂದ್ ದಿನ ನಿಮ್ಮ ಎದುರಿಗೆ ನಾನು ಮುಂದೊಂದ್ ದಿನ ಒಂದು ಒಳ್ಳೆಯ ಇದಾಗಿ ತೋರಿಸ್ತೀನಿ ನಾನು ಅಂತ ಹೇಳಿ ಚಾಲೆಂಜ್ ಮಾಡಿರ್ತಾಳೆ ಹೀಗಾಗಿ ಅವ್ಳು ಮುಂದೊಂದು ದಿನ ಏನಾಗ್ತಾಳೆ ಮಿಸ್ ಇಂಡಿಯಾ ಆಗಿ ಪ್ರಪಂಚಕ್ಕೇ ಒಬ್ಬ ಮಾದರಿ ಆಗ್ತಾಳೆ ಧನ್ಯವಾದ